ನಮಸ್ತೆ ಹೇಳಿ ಹೌದು ಮ್ಯಾಮ್ ಹೇಳಿ ಹಾಂ ಮ್ಯಾಮ್ ಏನು ಬೇಕು ಮ್ಯಾಮ್ ನಿಮಗೆ ಇಡ್ಲಿ ವಡೆ ದೋಸೆ ಪೂರಿ ಪಲಾವು ಅವಲಕ್ಕಿ ಚಿಕನ್ ಬಿರ್ಯಾನಿ ಇದೆ ಮ್ಯಾಮ್ ಬೇರೆ ಒಂದು ಪ್ಲೇಟೂ ಎಪ್ಪತ್ತು ರೂಪಾಯಿ ಮ್ಯಾಮ್

ಇಡ್ಲಿ ಒಂದು ಪ್ಲೇಟ್ ನಲ್ವತ್ತು ಮ್ಯಾಮ್ ಓಕೆ ಮ್ಯಾಮ್ ಮಾಡಿ ಒಂದು ಟೂ ಒಂದು ಟು ಅವರ್ಸ್ ಆಗ್ಬೋದು ಮ್ಯಾಮ್ ಹಾಂ ಸರಿ ಮ್ಯಾಮ್ ಟ್ರೈ ಮಾಡ್ತೀವಿ ಕೇಳ್ತೀವಿ ತಂದು ಕೊಡ್ತಾ ಎಲ್ಲ ಅಡ್ರಸ್ಸ್ ಹಾಂ ಕೀರ್ತಿ ಕಲೊನಿ ಭಾಗ್ಯ ನಗರ

ಸೇವೆನೆ ಸೆವೆನ್ ಏಯ್ಟ್ ಸೆವೆನ್ ಏಯ್ಟ್ ನೈನ್ ಒನ್ ನಾಟ್ ತ್ರೀ ಹಾಂ ಓಕೆ ಓಕೆ ಮ್ಯಾಮ್

ಹಾಂ ಮ್ಯಾಮ್ ನಿಮ್ಗೆ ಆದಷ್ಟು ಬೇಗ ಮಾಡ್ತೀನಿ ಸರಿ ಮತ್ತೆ ಏನಾದ್ರು ಬೇಕ ಮ್ಯಾಮ್ ಬೇರೆ ಏನ್ರಿ ಇದೆ ಹ್ಞೂ ಮತ್ತು ಚಿಕನ್ ಇದೆ ಹ್ಞೂ ಮತ್ತು ನಿಮಗೆ ಯಾವ ಥರ ಬೇಕೇನು ವೆಜ್ಜಾ ಇಲ್ಲ ನೋನ್ ವೆಜ್ ನೋನ್ ವೆಜ್ಜ ಯಾವ್ದು ಬೇಕು ಇವಾಗ ಬೇರೆ ಚಿಕನ್ ಇದೆ ಬಿರ್ಯಾನಿ ಇದೆ ಹಾಂ ಮ್ಯಾಮ್ ಮತ್ತು ಹಾಂ ಹಾಂ ಮ್ಯಾಮ್ ಸಿಗುತ್ತೆ ಅದೂ ಎಂಬತ್ತು ರೂಪಾಯಿ ಆಗ್ಬಹುದು ಮ್ಯಾಮ್ ಹಾಂ ಸರಿ ಮ್ಯಾಮ್ ಓಕೆ ಮ್ಯಾಮ್ ಮಾಡ್ತೀವಿ ಹಾಂ ಮ್ಯಾಮ್ ಭಾಗ್ಯನಗರ ಕೀರ್ತಿ ಕಲೊನಿ ಅಲಾ ಹಾಂ ಓಕೆ ಮ್ಯಾಮ್ ಇದೆ ನಂಬರ್ ಅಲ್ಲ ನಿಮ್ಗೆ ಫೋನ್ ಮಾಡೋದು ಓಕೆ ಮ್ಯಾಮ್ ಮಾಡ್ತೀವಿ